ಮೊನ್ನೆ ನಾನು ನನ್ನ ತಮ್ಮನ ಮದುವೆಗೆ ನೆಕ್ಲೆಸ್ ಹಾಕಿದ್ವಿ ನಮ್ಮ ತಮ್ಮನ ಹೆಂಡತಿ ಆಗೋಳಿಗೆ ನೆಕ್ಲೆಸ್ ಮಾಡ್ಸಿದ್ರೆ ಆ ನೆಕ್ಲೆಸ್ಸು ಅದರ ವಿನ್ಯಾಸ ತುಂಬಾ ಆಕರ್ಷಕವಾಗಿತ್ತು ತುಂಬ ಸುಂದರವಾಗಿತ್ತು ಅದಕ್ಕೆ ನಾನು ಅದೇ ಡಿಝೈನ್ ಇರಲಿ ಅದೇ ರೀತಿಯಾದ ಹರಳು ಇರಲಿ ಆ ರೀತಿಯಾಗಿ ಅದನ್ನೇ ಆಯ್ಕೆ ಮಾಡಿದೆ ಆದರೆ ಮಾಡಿಸಿ ಅದಕ್ಕೆ ತುಂಬಾ ಬೆಲೆ ತೆತ್ತು ತಂದು ಉಡುಗೊರೆಯಾಗಿ ಕೊಟ್ವಿ ಆದರೆ ಅದೇನೋ ಒಂದು ಗಾದೆ ಇದೆ ಅಲ್ಲವಾ ಗುಣ ನೋಡಿ ತಂದೆ ಚಾಳಿ ಚಂದ ನೋಡಿ ತಂದೆ ಚಾಳಿ ನೋಡಿ ಬಿಟ್ಟೆ ಅಂತ ಹಾಗೆ ಆ ನೆಕ್ಲೆಸ್ಸು ನಮ್ಮನ್ನು ಆರಂಭದಲ್ಲಿ ತುಂಬ ಆಕರ್ಷಣೆ ಮಾಡಿತು ಆದರೆ ಅದನ್ನು ಬಳ್ಸೋವಾಗ ಎರಡು ಮೂರನೇ ಸಲ ಉಪಯೋಗಿಸಿದಾಗ ಆಗಲೇನೇ ಅದರ ಹರ್ಳುಗಳು ಉದುರೋಗೋದು ಮತ್ತು ಅದರ ಬಣ್ಣ ಅದರ ಹೊಳಪು ಕಡಿಮೆ ಆಯಿತು ಆದರೆ ಅದು ಬಂಗಾರದ್ದು ಅಂತ ನಾವು ಪರೀಕ್ಷೆ ಮಾಡಿ ತಂದ್ವಿ ಆದ್ರೂ ನಮಗೆ ಬಂಗಾರದ ಬಗ್ಗೆ ಸರಿಯಾದ ಮಾಹಿತಿ ಇರೋಲ್ಲ ಆಗ ಅಂಗಡಿಯವ್ರು ಬಂಗಾರದ ಅಂಗಡಿಯವ್ರು ನಾವು ಬಂಗಾರವನ್ನು ತೆಗೆದುಕೊಳ್ಳುವಾಗ ಅದನ್ನು ಗುಣಮಟ್ಟ ಪರೀಕ್ಷೆ ಮಾಡಿನೇ ತಗೊಳ್ತಾರೆ ಆದರೆ ನಾವು ತರುವಾಗ ಅದರ ಗುಣಮಟ್ಟ ಪರೀಕ್ಷೆ ಮಾಡೋಕ್ಕೆ ಅವರು ಬಿಡೋಲ್ಲ ಇದಿಷ್ಟು ಇದು ಇದೆ ಇದು ಮಜೂರಿ ಇದು ಕೂಲಿ ಅಂತ ಹೇಳ್ಬಿಡ್ತಾರೆ ಹಾಗೆ ನಮಗೂ ಅದ್ರ ಬಗ್ಗೆ ಸರಿಯಾದ ಒಂದು ಜ್ಞಾನ ಇಲ್ಲದಿದ್ಕೆ ಅವ್ರ ಮೇಲೆ ಒಂದು ನಂಬಿಕೆಯನ್ನಿಟ್ಟು ತಗೊಂಡು ಬರ್ತೀವಿ ಆದರೆ ಆ ನಂಬಿಕೆಯನ್ನು ಅವರು ಉಳಿಸ್ಕೋಬೇಕಾದಂಥ ಗ್ರಾಹಕರಲ್ಲಿ ಗ್ರಾಹಕರ ಹಿತ ಹಿತಚಿಂತನೆ ಮಾಡ್ತಕ್ಕಂಥದ್ದು ಅವ್ರದ್ದೆ ಹೊಣೆಯಾಗಿರುತ್ತೆ ಆದರೆ ಕೆಲವು ಅಂಗಡಿಯವ್ರು ಆ ರೀತಿ ಮೋಸ ಮಾಡಿದಾಗ ದಿನ ದಿನ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಒಂದೊಂದು ಪೈಸಾನೂ ಕೂಡಿಟ್ಟು ಒಂದೊಂದು ಕಾಸನ್ನು ಕೂಡಿಟ್ಟು ಕಷ್ಟಪಟ್ಟು ಎಷ್ಟೋ ದಿನದ ಕನಸನ್ನ ನನಸು ಮಾಡ್ಕೊಳೋಕ್ಕೆ ಚಿನ್ನದ ನೆಕ್ಲೆಸನ್ನು ಆಯ್ಕೆ ಮಾಡಿ ತಗೊಂಡು ಬಂದಿರ್ತೀವಿ ಆ ಒಂದು ನಿಟ್ಟಿನಲ್ಲಿ ನಾವು ಮೋಸ ಹೋಗಿದ್ದೀವಿ ಅಂತ ಗೊತ್ತಾದಾಗ ಮನೆ ಹಿರಿಯರಿಂದಾನೂ ನಿಂದಿಸ್ಕೊಳ್ತೀವಿ ನಮಗೆ ನಾವೇ ಸ್ವಯಮ್ ಅಪರಾಧ ಮಾಡಿದ್ವಿ ನಾವು ನಂಬಿಕೆ ಹೋಗಿದ್ದು ಸರಿಯಾದವರನ್ನಲ್ಲ ಆ ರೀತಿಯಲ್ಲಿ ಅನೇಕ ಗೊಂದಲಗಳಿಗೆ ಉಂಟಾಗ್ತೀವಿ ಇನ್ನೊಂದು ಬಾರಿ ಬಂಗಾರವನ್ನು ಖರೀದಿಸುವಾಗ ನಾವು ಭಯ ಪಡುವಂತಹ ಒಂದು ಊ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತೇವೆ ಆದ್ದರಿಂದ ಬಂಗಾರವನ್ನು ಖರೀದಿಸುವಾಗ ನಂಬಿಕೆ ಇರುವ ಕಡೆಯೇ ಹೋಗಬೇಕು ಕೇವಲ ನಾವು ವಿನ್ಯಾಸಕ್ಕೆ ಮಾರು ಹೋಗಬಾರ್ದು ಅದರ ಗುಣಮಟ್ಟ ಅದರ ವಿನ್ಯಾಸ ಪ್ರತಿಯೊಂದ್ರಲ್ಲಿಯೂ ನಂಬಿಕೆ ಕೊಡುವಂತಹ ಅಂಗಡಿಗಳ ಮೆಟ್ಟಿಲೇರಿದರೆ ನಾವು ಮುಂದೆಯೂ ಕೂಡಾ ಚಿಂತಿಸುವ ಆವಶ್ಯಕತೆ ಇರೋಲ್ಲ ಮತ್ತು ನಾವು ಕೂಡಿಟ್ಟಂತಹ ಕಾಸಿಗೆ ನ್ಯಾಯವಾದ ರೀತಿಯಲ್ಲಿ ನಮಗೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ಬೋದು ಹೀಗೆ ಬಂಗಾರದ ನಕ್ಲೆಸ್ಸು ನೋಡಿದ ತಕ್ಷಣ ಬಾಯಿ ಬಿಡೋಂಗಿತ್ತು ಆದರೆ ಸ್ವಲ್ಪ ದಿನ ಕಳೆದ ಮೇಲೆ ಅದು ಬಾಯಿ ಬಡ್ಕೊಳಂಗೆ ಇತ್ತು ಅಂತ ಗೊತ್ತಾದಾಗ ನಾವೆಲ್ಲ ತುಂಬ ನೊಂದ್ವಿ ಆದ್ದರಿಂದ ನಾನು ನಿಮ್ಮಲ್ಲಿ ಒಂದು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ ಬಂಗಾರವನ್ನು ಖರೀದಿಸುವಾಗ ತುಂಬ ಹೆಸರಾಂತ ಅಂಗಡಿಗಳನ್ನು ತುಂಬ ನಂಬಿಕಸ್ತ ಗ್ರಾಹಕರನ್ನ ಹೊಂದಿರುವಂತಹ ಅಂಗಡಿಗಳಲ್ಲಿ ಬಂಗಾರ ಖರೀದ್ಸಿ ಮತ್ತು ಅದರ ವಿನ್ಯಾಸಕ್ಕೆ ಮಾತ್ರವೇ ಮಾರು ಹೋಗದೆ ಅದರ ತಾಳಿಕೆ ಬಾಳಿಕೆ ಬಗ್ಗೆ ಆಲೋಚನೆ ಮಾಡಿ ಬಂಗಾರದ ನೆಕ್ಲೆಸ್ಸನ್ನು ಆಯ್ಕೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟ ಪಡ್ತೀನಿ ಯಾಕಂದರೆ ಬಂಗಾರ ಖರೀದ್ಸೋದು ಎಷ್ಟೋ ವರ್ಷಗಳ ಕಾಯ್ದ ಕಾಯ್ದಿರಿಸುವಿಕೆ ಆದಮೇಲೆ ನಮ್ಮ ಸಂಪಾದನೆಯಲ್ಲಿ ಅದೊಂದು ಗಳಿಕೆ ಉಳಿಕೆ ಆದಮೇಲೆ ಬಂಗಾರಕ್ಕಾಗಿ ಬಳಕೆ ಆಗುತ್ತೆ ಆದ್ದರಿಂದ ನಾವು ನೆಕ್ಲೆಸ್ಸಾಗಲೀ ಬಂಗಾರದ ಯಾವುದೇ ಆಭರಣ ಖರೀದಿಸುವಾಗ ಅದ್ರ ಬಗ್ಗೆ ಸಂಪೂರ್ಣವಾದ ಜಾಗೃತಿಯನ್ನು ವಹಿಸಬೇಕು ಅದರ ಬೆಲೆ ಅದರ ಕೂಲಿ ಅದರ ಮಜೂರಿ ಮತ್ತು ಆ ವಿನ್ಯಾಸ ನಾವು ಹಾಕಿಕೊಂಡಾಗ ಕೆಲವು ವಿನ್ಯಾಸಗಳು ಅದರಲ್ಲಿ ನಾವು ದಿನನಿತ್ಯದ ಕೆಲಸ ಮಾಡುವಾಗ ಧೂಳು ಕೂತ್ಕೊಳ್ಳುತ್ತದೆ ಅದು ಬಂಗಾರದ ಒಡವೆ ಅಂತ ಅನ್ನಿಸೋದೆ ಇಲ್ಲ ಹಾಗೇ ಅದು ಕಪ್ಪು ಕಪ್ಪಾಗಿ ಕಾಣೋ ಥರದಲ್ಲಿ ಕಸ ಸೇರ್ಕೊಳುತ್ತೆ ವಿನ್ಯಾಸಗಳು ಇರ್ತವೆ ಆದ್ದರಿಂದ ನಾವು ವಿನ್ಯಾಸ ಆರಿಸುವಾಗ ನಾವು ದಿನನಿತ್ಯಕ್ಕೆ ಉಪಯೋಗ ಮಾಡಿದರೂ ಕೂಡ ಅದು ಅಂದಗೆಡದ ರೀತಿಯಲ್ಲಿ ಇರಬೇಕು ಮತ್ತು ಅದು ಅದರ ಹರ್ಳುಗಳು ಬಿದ್ದು ಅದು ಹಾಳಾಗದೇ ಇರೋ ರೀತಿಯಲ್ಲಿ ಇಟ್ಕೋಬೇಕು ಬಂಗಾರವನ್ನು ಖರೀದಿಸುವ ಮುನ್ನ ನಾವು ಎಷ್ಟು ಜಾಗೃತಿಯಿಂದ ಹಣವನ್ನು ಉಳಿಸ್ತೀವೋ ಬಂಗಾರನ ಖರೀದಿಸುವಾಗ ಆ ಉಳಿಕೆ ಆ ಗಳಿಕೆ ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ತಾ ಇದೆಯೋ ಇಲ್ವೋ ಅನ್ನೋ ಒಂದು ಸಮಗ್ರವಾದಂಥ ತಿಳುವಳ್ಕೆನ ಹೊಂದಿದ್ದು ಜಾಣತನದಿಂದ ಚಾಲಾಕಿತನದಿಂದ ಬಂಗಾರದ ಅಂಗಡಿಯವ್ರು ನಮ್ಮ ಪರವಾಗಿ ಎಷ್ಟು ಹಿತಚಿಂತನೆ ಮಾಡ್ತಾರೆ ಗ್ರಾಹಕರ ಹಿತಚಿಂತನೆ ಇರುವಂತಹ ಅಂಗಡಿಯ ಮಾಲಿಕನಲ್ಲಿ ಹೋಗ್ಬಿಟ್ಟು ಆ ಒಂದು ನಂಬಿಕೇನ ಉಳಿಸ್ಕೊಂಡು ನಾವು ಮುಂದಿನ ಆಪತ್ಕಾಲಕ್ಕೆ ಆಗಲಿ ಅಂತ ಬಂಗಾರವನ್ನು ಖರೀದಿಸ್ತೇವೆ ಆ ಆಪತ್ಕಾಲಕ್ಕೆ ಆಗುವಂಥ ಬಂಗಾರ ನಮಗೆ ಆಪತ್ತು ತರುವಂತೆ ಇರದೇ ಇರಲಿ ಮತ್ತು ನಾವು ಕೊಟ್ಟ ಹಣಕ್ಕೆ ಅನ್ಯಾಯವಾಗದಂತೆ ಇರಲಿ ಅಂದರೆ ಅದ್ರ ಅರ್ಥ ಅದರ ಗುಣಮಟ್ಟ ಮಟ್ಟದಲ್ಲಿ ಕಲಬೆರ್ಕೆ ಇಲ್ಲದೇ ಇರೋ ಒಂದು ನಂಬಿಕಸ್ತ ಅಂಗಡಿಗೆ ಹೋಗಿ ಬಂಗಾರದ ಆಭರ್ಣಗಳ್ನ ನಾನು ಖರೀದಿಸ್ಬೇಕಿತ್ತು ಈಗ ಒಂದು ಉದಾಹರಣೆ ಮದುವೆಗಳಲ್ಲಿ ನಾವು ಈಗ ಹಾಕ್ತೀವಿ ಆಗ ನಾವು ಮೋಸ ಹೋಗಿರ್ತಿವಿ ಆದರೆ ನಮ್ಮ ಬೀಗರುಗಳು ಏನು ಅಂದ್ಕೊಳ್ತಾರೆ ನಾವು ಏನೋ ದುಡ್ಡು ಉಳಿಸೋಕ್ಕೆ ಜಾಣತನ ಮಾಡಿ ಕಡಿಮೆ ಗುಣ ಮಟ್ಟದ ಚಿನ್ನವನ್ನು ಹಾಕಿದೀವಿ ಅಂತ ಅದೊಂದು ಬಾಂಧವ್ಯನ್ನು ಕೂಡ ಕಳಚಿಡುವಂತಹ ಕೊಂಡಿ ಆಗಬಹುದು ಆದ್ದರಿಂದ ಒಳ್ಳೆಯ ಗುಣಮಟ್ಟದ ಬಂಗಾರದ ಆಭರ್ಣಗಳನ್ನ ಆಯ್ಕೆ ಮಾಡೋದ್ರ ಜೊತೆಗೆ ಅದನ್ನು ಪಡ್ದೌರು ಕೂಡ ನಮ್ಮ ಮೇಲಿನ ಒಂದು ನಂಬಿಕೆ ಸಂತೋಷ ಪ್ರೀತಿಯನ್ನು ಹೆಚ್ಚಿಸುವಂತಹ ಜಾಣತನದಲ್ಲಿ ಬಂಗಾರದ ಒಡವೆಗಳನ್ನ ಆರಿಸೋಣ ಆರಿಸಿ ಪಡ್ದೌರಿಗೂ ಸಂತೋಷವನ್ನು ಉಂಟು ಮಾಡೋಣ ಅಂತ ಹೇಳ್ತೀನಿ ನನ್ನ ಹಾಗೇ ನಿಮಗೂ ಈ ಕಹಿ ಅನುಭವ ಆಗದೇ ಇರೋಕೆ ಮುಂಚೆ ನೀವು ಕೆಲವು ಜಾಗೃತೆಗಳನ್ನ ಅನುಸರಿಸಬೇಕು ಯಾವ ಕಂಪ್ನಿ ಯಾವ ಇದು ಬ್ರಾಂಡಲ್ಲಿ ಯಾವುದೇ ಒಂದು ಗುಣಮಟ್ಟ ಹೇಗೆ ಕಾಪಾಡಿಕೊಂಡಿದೆ ಅಂತಹ ಅಂಗಡಿ ಯಾವುದು ಅಂತಹ ಒಂದು ವ್ಯವಹಾರ ಯಾವುದು ಅಂತ ತಿಳ್ಕೊಂಬಿಟ್ಟು ಆಭರ್ಣ ಖರೀದಿ ಮಾಡಿರಿ ಅಂತ ಹೇಳ್ತೀನಿ